ನಾವು ಬಾಲ್ಯದಲ್ಲಿದ್ದಾಗ ನಮ್ಮನ್ನು ಎರಡು ಸಲ ಟೂರಿಗೆ ಕರ್ಕೊಂಡೋಗಿದ್ರು ಒಂದುಸಲ ಸಿಕ್ಸ್ತ್ ಒಂದು ಸಲ ಟೆಂತ್ ಅಲ್ಲಿ ಸಿಕ್ಸ್ತ್ ಅಲ್ಲಿ ಹೋಗಿದ್ದು ಗೋಕರ್ಣ ಮುರುಡೇಶ್ವರ ಧರ್ಮಸ್ಥಳ ಪೀಚ್ಸ್ ಮತ್ತು ಇಷ್ಟು ಊರುಗಳಿಗ್ ಹೋಗಿದ್ವಿ ಇವು ಎಲ್ಲ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡಿ ಎಂಜಾಯ್ ಮಾಡ್ದೊ ಬೀಚಲ್ಲಿ ನೀರಲೆಲ್ಲ ಆಟ ಆಡಿದ್ದು ಎಲ್ಲ ಚೆನ್ನಾಗಿತ್ತು ಮತ್ತು ತು ಶಾಪಿಂಗ್ ಮಾಡಿದ್ವಿ ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ನಮಗೆ ಪ್ರಸಾದ ಸಿಕ್ಕಿತ್ತು ಪ್ರಸಾದ ತುಂಬ ತುಂಬ ಚೆನ್ನಾಗಿತ್ತು ಇದ ರಿಂದ ದುಡ್ಡು ಸಹ ಉಳೀತು ನಮಗೆ ಆಮೇಲೆ ನೀರು ಬೀಚಲ್ಲಿ ಆಟಾಡಿದ್ದು ಎಲ್ಲ ಫ್ರೆಂಡ್ಸ್ ಜೊತೆ ಬೀಚಲ್ಲಿ ಆಟಾಡಿದ್ದು ತುಂಬ ಖುಷಿ ಅನ್ನು ಅನ್ನಿಸ್ತು ನನಗೆ ಮತ್ತು ತುಂಬ ಆರನೇ ಕ್ಲಾಸಲ್ಲಂತು ತುಂಬ ತುಂಬ ಎಂಜಾಯ್ ಮಾಡಿದ್ದು ಮಾ ಮಿಸ್ ಮಿಸ್ ಜೊತೆಯಾಗಿರ್ಬೋದು ಸರ್ಗಳ ಜೊತೆಯಾಗಿರ್ಬೋದು ಎಲ್ಲಾರ ಜೊತೇ ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ಟೆಂತ್ ಟೆಂತ್ ಅಲ್ಲಿ ಹೋಗಿ ನಮ್ಮನ್ನು ಫ್ರೀ ಟೂರ್ ಅಂತ ಹೇಳಿಬಿಟ್ಟು ಗೋರ್ಮೆಂಟ್ ಕಡೆಯಿಂದಾ ಕಳಿಸ್ಕೊಟ್ಟಿದ್ರು ಎಲ್ಲೆಲ್ಲಿಗೆ ಅಂದರೆ ಶ್ರವಣ ಬೆಳಗೊಳ ಸಕ್ಕರೆ ಫ್ಯಾಕ್ಟ್ರಿ ಮತ್ತು ಪೆಟ್ರೋಲ್ ನ್ಯಾಚ್ಚುರಲ್ ಆಗಿ ಪೆಟ್ರೋಲ್ ತಯಾರ್ಸೋದಕ್ಕೆ ಕರ್ಕೊಂಡೋಗಿದ್ರು ಮುರುಡೇಶ್ವರ ಒಂದು ಸಲಾ ನಾನು ಹೋಗಿರ್ಲಿಲ್ಲ ಟೆಂತ್ ಅಲ್ಲಿ ಹೋಗಿದ್ದು ತುಂಬ ಚೆನ್ನಾಗಿತ್ತು ಬೆಟ್ಟ ಹತ್ತೋದೆಲ್ಲಾ ತುಂಬ ಚೆನ್ನಾಗಿತ್ತು ಅಲ್ಲಿ ಊಟ ಸಹ ವ್ಯವಸ್ಥೆ ಇತ್ತು ಮತ್ತು ಸಕ್ಕರೆ ಫ್ಯಾಕ್ಟ್ರಿ ಸಕ್ಕರೆ ಹೇಗೆ ಮಾಡ್ತಾರೆ ಅದ್ರಿಂದಾ ಹೆಂಗ್ ತೆಗಿತಾರೆ ಪಾಕ ಎಲ್ಲ ನಮಗೆ ಚೆನ್ನಾಗಿ ಹೇಳ್ಕೊಟ್ರು ಮತ್ತು ತುಂಬ ಎಂಜಾಯ್ ಮಾಡಿದ್ವಿ ಎಕ್ಸಾಮು ಎಕ್ಸಾಮ್ ಟೆಂತ್ ಪಬ್ಲಿಕ್ ಎಕ್ಸಾಮ್ ಇದ್ರು ಸರ್ಗಳೆಲ್ಲಾ ಒಂದು ಎರಡು ದಿಸ ಫ್ರೀ ಮಾಡ್ಕೊಂಡು ನಮ್ಮ ಏನು ರಿಲೀಫ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ದಿನ ಎಂಜಾಯ್ ಮಾಡಲು ನಮ್ಮನ್ನು ಹಾಸನ್ ಸೈಡ್ಗೆ ಕರ್ಕಂಡೋಗಿದ್ರು ಎಲ್ಲಾರ ಜೊತೇ ಲಾಸ್ಟ್ ನಿಮಿಷ ಅಂತೇಳಿ ಎಲ್ಲಾರ ಜೊತೇ ನಾವು ಎಂಜಾಯ್ ಮಾಡ್ಕೊಂಡು ಊಟ ತಿಂಡಿಯೆಲ್ಲ ತಿನ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ ಹತ್ತು ಗಂಟೆ ಆಗಿತ್ತು ಮತ್ತು ಇಂಧನ ಫ್ಯಾಕ್ಟ್ರಿಗೆ ಅಂತ ಹೋಗಿದ್ವಿ ಹಾಸನದಲ್ಲಿ ಅಲ್ಲೂ ಸಹ ಸಣ್ಣ ಸಣ್ಣ ಮಕ್ಕಳು ಅಂದರೆ ಟೆಂತ್ ಒಳಗೆ ಇರೋ ಮಕ್ಕಳೆ ಎಲ್ಲವನ್ನು ನ್ಯಾಚುರಲ್ ಆಗಿ ತಯಾರಿಸ್ತಿದ್ರು ಇದ್ರಿಂದ ಪರಿಸರ ಮಾಲಿನ್ಯ ಕಮ್ಮಿ ಆಗೋದ್ರ ಬಗ್ಗೆ ಪರಿಸರ ಮಾಲಿನ್ಯ ಅದ್ರ ಬಗ್ಗೆ ಎಲ್ಲ ನಮಗೆ ತಿಳಿಸ್ಕೊಟ್ರು